ನಮ್ಮ ಜೀವನೋಪಾಯವು ವಿದ್ಯುತ್ತಿನ ಲಭ್ಯತೆಯ ಮೇಲೆಯೇ ಸಹ ಅವಲಂಬಿಸಿರುವುದು ಅದು ಅವಲಂಬಿಸಿರುವುದು ವಿದ್ಯುತ್ ಕಡಿತದಿಂದ ನಾವು ಅನೇಕ ರೀತಿಯ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ವಿದ್ಯುತ್ ಕಡಿತದಿಂದ ಮನೆಯಲ್ಲಿ ಅಡಿಗೆ ಮಾಡಲು ಕಷ್ಟವೆನಿಸಿದರೆ ಮಕ್ಕಳಿಗೆ ಓದಲು ಸಹ ಕಷ್ಟವಾಗುತ್ತದೆ ತುಂಬ ಏಜಾಗಿರುವಂತಹ ವ್ಯಕ್ತಿಗಳಿಗೆ ತಿರುಗಾಡಲು ಸಹ ಕಷ್ಟವೆನಿಸುತ್ತದೆ ಇದರಿಂದ ಅನೇಕ ರೀತಿಯ ದುಷ್ಪರಿಣಾಮವನ್ನು ನಾವು ಎದುರಿಸಿದ್ದೇವೆ ಉದಾಹರಣೆಗೆ ಹಿರೀಕರು ನೆ ಮನೆಯ ಒಳಗಡೆ ಒಳಗಡೆಯೆ ನಡೆಯಲು ಹೋಗಿ ಬಿದ್ದಿರುವುದು ಬಿದ್ದು ಕೈ ಕಾಲುಗಳನ್ನು ಮುರಿ ಮುರಿದುಕೊಂಡು ಆಸ್ಪತ್ರೆಗೆ ಸೇರಿರುವಂತಹ ಅನೇಕ ಘಟನೆಗಳನ್ನ ನಾವು ನೋಡಬೇಕಾಗುತ್ತದೆ ಇನ್ನೂ ವಿದ್ಯಾರ್ಥಿಗಳು ಮೊಂಬತ್ತಿ ಹ ವಿದ್ ಇನ್ನು ವಿದ್ಯಾರ್ಥಿಗಳು ಸಹ ಓದದೇ ತಮ್ಮ ಓದದೇ ಪರೀಕ್ಷೆಯಲ್ಲಿ ಫೇಲಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಗಮನಿಸಬಹುದು ನಮಗು ಸಹ ಅಡುಗೆ ಮಾಡಲು ತುಂಬ ಸಮಸ್ಯೆ ಎನಿಸುತ್ತದೆ ಆಗ ದಿನಾ ಸಂಜೆಯ ವೇಳೆ ಹಗಲಿಡಿ ಹೊರಗಡೇ ಹೋಗಿ ಕೆಲಸ ಮಾಡಿ ಸಂಜೆ ವೇಳೆ ಅಡಿಗೆ ಮಾಡಲು ವಿದ್ಯುತ್ ಬೇಕೇ ಬೇಕಾಗುತ್ತದೆ ಹಾಗೇ ಇದು ಈ ರೀತಿ ಅನೇಕ ರೀತಿಯ ಪರಿಣಾಮಗಳನ್ನು ನಾವು ಎದುರಿಸುತ್ತೇವೆ ಅದರ ಜೊತೆಗೆ ವಿದ್ಯುತ್ ಕಡಿತದ ಸಮಯದಲ್ಲಿ ಬೆಳಕಿನ ಬೇರೆ ಮೂಲಗಳು ಅನ್ನು ನಾವು ಬಳಸಿರೋ ಬಳಸುತ್ತೇವೆ ಅಂತಹ ಬೇರೆಯ ಮೂಲಗಳು ಯಾವುಯಾವು ಎಂದರೆ ಮೊಂಬತ್ತಿ ಹಿಂದಿನ ಕಾಲದವರು ಸೀಮೆಎಣ್ಣೆ ದೀಪವನ್ನು ಬಳಸುತ್ತಿದ್ದರು ಹಾಗೇನೆ ಈಗ ಟಾ ಟಾರ್ಚು ಚಾಜ್ಡ್ಜರ್ ಲೈಟು ಹಾಗೆ ಸೋ ಹಾಗೆ ಇನ್ನು ಅನೇಕ ರೀತಿಯ ವ್ಯವಸ್ಥೆಗಳು ಬಂದಿರೊವಂಥದ್ದನ್ನ ನಾವು ಕಾಣಬಹುದಾಗಿದೆ ಇದನ್ನ ಉಪಯೋಗಿಸಿಕೊಂಡು ನಾವು ತುಂಬ ಹೆಚ್ಚಿನ ಸಮಯ ವಿದ್ಯುತನ್ನು ಪಡೆಯಲು ಸಾಧ್ಯವಾಗದೇ ಇರುವುದರಿಂದ ನಮಗೆ ವಿದ್ಯುತ್ ಅತೀ ಮುಖ್ಯವಾಗಿ ಬೇಕಾಗುತ್ತದೆ ನಮ್ಮ ದೇಶ ಹಳ್ಳಿ ಪ್ರಧಾನವಾದ ದೇಶವಾಗಿರುವುದರಿಂದ ಇಲ್ಲಿ ಇಲ್ಲಿ ವಿದ್ಯುತ್ ವಿದ್ಯುತ್ ಸಮಸ್ಯೆ ಸರ್ವೇಸಾಮಾನ್ಯವಾಗಿ ನಾವು ಕಾಣಬಹುದು ಸೋ ಹಾಗಾಗಿ ವಿದ್ಯುತ್ತನ್ನ ನಾವು ವಿದ್ಯುತ್ ಬದಲಿಗೆ ಬೇರೆಯ ಮೂಲಗಳಿಂದ ಸಹ ಅನೇಕ ದುಷ್ಪರಿಣಾಮಗಳನ್ನು ನಾವು ಎದುರಿಸಿರುವುದನ್ನ ನೋಡಿರುತ್ತೇವೆ ಇದರಿಂದ ವಿದ್ಯುತ್ ಹಂಡ್ರೆಡ್ ಪ್ರಸೆಂಟ್ ಎಲ್ರಿಗು ಸಹ ತುಂಬ ಬೇಕಾಗುತ್ತದೆ ಕಂಪ್ಯೂಟರ್ ಶಾಲಾ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಮಕ್ಕಳಿಗೆ ಕಂಪ್ಯೂಟರನ್ನ ಹೇಳಿ ಕೊಡೋದಕ್ಕು ಸಹ ವಿದ್ಯುತ್ ಅವಶ್ಯಕತೆ ಇರುತ್ತದೆ ಇನ್ನೂ ಅನೇಕ ರೀತಿಯಾದ ಕೆಲಸ ಕಾರ್ಯಗಳಿಗು ಸಹ ವಿದ್ಯುತ್ ಬೇಕೇ ಬೇಕಾಗ್ತದೆ ಉದಾ ಈ ಈಗಿನ ಪ್ರಪಂಚದಲ್ಲಿ ಎಲ್ಲ ಸಹ ಅನೇಕ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡೆ ಸಹ ಕೆಲವೊಂದು ಕೆಲಸಗಳು ಆಗೋದರಿಂದ ವಿದ್ಯುತ್ ಎಲ್ಲದಕ್ಕು ತುಂಬ ಅವಶ್ಯಕವಾಗಿ ಬೇಕಾಗುತ್ತದೆ ಈ ಬಿ ಇವೆ ಇಲ್ಲಿ ಇದರ ಬದಲಾಗಿ ಇನ್ವರ್ಟರ್ ಎಲ್ಲ ಜನರು ಸಹ ಹೊಂದಿರುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾರಿಗೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಆಗಿರುತ್ತದೊ ಸೌಕರ್ಯಗಳಿರ್ತದೊ ಅಂಥವರು ಸಹ ಇನ್ವರ್ಟರನ್ನು ಅಳವಡಿಕೆ ಮಾಡಿಕೊಂಡು ಬೆಳಕನ್ನು ಪಡೆಯುತ್ತಾರೆ ಆದರೆ ಬಡ ಜನರಿಗೆ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಇರುವುದರಿಂದ ಇದನ್ನು ಸಾಧ್ಯವಾಗದೆ ಇರುವುದರಿಂದ ಆದಷ್ಟೂ ವಿದ್ಯುತ್ ಬಳಕೆ ಎಲ್ಲಾರಿಗು ಸಹ ಬೇಕಾಗಿರುವಂಥದ್ದು ಹಾಗೆ ವಿದ್ಯುತ್ತನ್ನು ವಿದ್ಯುತ್ತನ್ನು ಬಳಸಿಕೊಳ್ಳುವುದರಲ್ಲಿಯು ಸಹ ಜನರು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತದೆ ಉದಾಹರಣೆಗೆ ಅನಾವಶ್ಯಕವಾಗಿ ವಿದ್ಯುತ್ತನ್ನು ಉಪಯೋಗಿಸಿಕೊಳ್ಳುವುದನ್ನು ನಿಲ್ಲಿಸಬೇಕಾಗುತ್ತದೆ ಉಪಯೋಗಿಸುವುದನ್ನು ನಿಲ್ಲಿಸಬೇಕಾಗುತ್ತದೆ ವಿದ್ಯುತ್ ಬಳಕೆಯು ಬಳಕೆಯಿಂದ ಸಹ ನಾವು ಬಳಕೆಯನ್ನು ಸಹ ನಾವು ಮಿತವಾಗಿ ಬಳಸಿಕೊಳ್ಳಬೇಕಾಗುತ್ತದೆ ಹಾಂ ಬಳಸಿಕೊಳ್ಳಲಾಗುತ್ತದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಾಗು ಟೆಸ್ಟ್ಗಳ ಸಮಯದಲ್ಲಿ ವಿದ್ಯುತ್ ಬೇಕಾಗುತ್ತದೆ ಈ ರಿ ಬೇಕಾಗುತ್ತದೆ ಮಕ್ಕಳು ವಿದ್ಯುತ್ಗೆ ಪರ್ಯಾಯವಾಗಿ ದೀಪಗಳನ್ನು ಹಾಗೆ ಮೊಂಬತ್ತಿಗಳನ್ನ ಬಳಸಿಕೊಂಡು ತಮ್ಮ ಆರೊ ತಮ್ಮ ಅನೇಕ ತೊಂದರೆಗಳನ್ನು ಅನುಭವಿಸಿರೋದನ್ನು ನಾವು ಕಾಣಬೇಕು ಕಾಣಬಹುದು ಅನೇಕ ತೊಂದರೆಗಳನ್ನು ಅನುಭವಿಸಿರೋದನ್ನು ನಾವು ಕಾಣಬಹುದಾಗಿದೆ ಕೈಗಳನ್ನು ಸುಟ್ಟುಕೊಳ್ಳುವಂಥದ್ದು ಕೂದಲನ್ನು ಸುಟ್ಟುಕೊಳ್ಳುವಂಥದ್ದು ಹಾಗೆ ಪೆ ಅದರೊಂದಿಗೆ ಆಟವಾಡಲು ಹೋಗಿ ಅನೇಕ ಅನಾಹುತಗಳನ್ನು ಮಾಡಿರು ಮಾಡಿಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ ಇದರಿಂದ ವಿದ್ಯುತ್ ಬಳಕೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ನಮಗೆ ವಿದ್ಯುತ್ ಬಳಕೆ ಮಾಡುವುದೇ ಉತ್ತಮ ಎಂದು ಅನಿಸುತ್ತದೆ ಧನ್ಯವಾದಗಳು